ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ಪಕ್ಷಿಗಳು ಯಾವ್ದು ಯಾವುದಪ್ಪಾ ಅಂದರೆ ಕೋಗಿಲೆ ಆಗಿರ್ಬೋದು ಗಿಳಿ ಆಗಿರ್ಬೋದು ಗುಬ್ಬಚ್ಚಿ ಆಗಿರ್ಬೋದು ಕಾಗೆ ಆಗಿರ್ಬೋದು ಮತ್ತೆ ಈ ಒಂದು ಏನು ಕೊಕ್ಕರೆ ಆಗಿರ್ಬೋದು ಇವು ಹೆಚ್ಚಾಗಿ ನಮ್ಮ ಒಂದು ಕಡೆ ಕಾಣಿಸ್ಕೊಳ್ಳುವಂತ ಪ್ರಮುಖ ಒಂದು ಪಕ್ಷಿಗಳಾಗಿರೋದನ್ನು ನಾವು ನೋಡ್ತೀವಿ ಆ ಪಕ್ಷಿಗಳಲ್ಲಿ ನನ್ನ ನೆಚ್ಚಿನ ಪಕ್ಷಿ ಯಾವುದಪ್ಪಾ ಅಂದರೆ ನವಿಲು ನವಿಲುಗಳು ನಮ್ಮ ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣ್ಬರೋದನ್ನು ನಾವು ನೋಡ್ತೀವಿ ಇದನ್ನು ನಾವು ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ಕರಿತೀವಿ ಅದ್ರದ್ದೇ ಆದಂತಹ ಒಂದು ಲಕ್ಷಣಗಳನ್ನು ಹೊಂದಿದೆ ಅದ್ರದ್ದೇ ಆದಂತಹ ಒಂದು ಸೌಂದರ್ಯವನ್ನು ಹೊಂದಿದೆ ಅದ್ರದ್ದೇ ಆದಂತಹ ಒಂದು ಬಣ್ಣವನ್ನು ಹೊಂದಿರುವ ಕಾರಣಕ್ಕಾಗಿ ಇದು ಅತ್ಯಂತ ಆಕರ್ಷಣೀಯ ಆಕರ್ಷಣೀಯವಾಗಿದೆ ಮತ್ತು ನನ್ನ ನೆಚ್ಚಿನ ಪಕ್ಷಿಯಾಗಿ ನಾವು ನವಿಲನ್ನು ನೋಡ್ತೀನಿ ಅದೇ ರೀತಿ ನಮ್ಮ ಮನೆಯಲ್ಲಿ ಗುಬ್ಬಚ್ಚಿಯನ್ನು ನೋಡ್ತೀವಿ ಹಾಗೆ ಕಾಗೆಗಳು ಬರ್ತಾ ಇರ್ತವೆ ಕೋಗಿಲೆಗಳು ಬರ್ತಾ ಇರ್ತವೆ ಮತ್ತು ಕೊಕ್ಕರೆಗಳು ಬರ್ತಾ ಇರ್ತವೆ ಇವುಗಳು ನಮ್ಮ ನಮ್ಮ ಒಂದು ಕೋಲಾರ ಜಿಲ್ಲೆ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಕ್ಷಿ ವರ್ಗ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು